ನಮ್ಮ ಕನ್ನಡ ಸಾಹಿತ್ಯದ ಸಾಹಿತ್ಯ ಲೋಕ ತುಂಬ ದೊಡ್ದು ಯಾಕಂದರೆ ನೀವು ನೋಡ್ಬೋದು ಹಲವಾರು ಬರಹಗಾರರಿದ್ದಾರೆ ಮತ್ತು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ನಮ್ಮ ಕನ್ನಡ ಸಾಹಿತ್ಯ ಬರಹಗಾರರಿಗೆ ಅದೇ ರೀತಿ ನನಗೆ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವ್ರಂದರೆ ತುಂಬಾ ಇಷ್ಟ ಕುಪ್ಪಳ್ಳಿ ವೆಕ ವೆಂಕಟಪ್ಪ ಪುಟ್ಟಪ್ಪ ಇವ್ರಂದರೆ ತುಂಬಾ ಇಷ್ಟ ಯಾಕಂದರೆ ಅವ್ರನ್ನ ಓದಿದವ್ರು ಯಾವತ್ತು ಜೀವನ್ದಲ್ಲಿ ಸೋಲೋಲ್ಲ ತುಂಬ ಅಂತ ಅಂತಹ ಬರಹಗಳನ್ನು ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದಾರೆ ಅಂತ ಹೇಳ್ಬೋದು ಅವರ ಕಾದಂಬರಿಗಳಾಗಿರ್ಬೋದು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಮತ್ತು ಅವರ ನಾಟಕಗಳ್ನ ನೋಡಿದ್ರೆ ಜಲಗಾರ ರಕ್ತಾಕ್ಷಿ ಎಷ್ಟು ಚಂದ ಇದೆ ಅಂತಂದರೆ ಜಲಗಾರ ನಾಟಕ ಅಂತು ಕಣ್ಣಿಗೆ ಕಟ್ಟಿದಂಗ್ ಇದೆ ಆ ನಾಟಕ ನಾನು ಕೂಡ ಮಾಡಿದಿನಿ ಜಲಗಾರನಾಗಿನೇ ಅಭಿನಯಿಸಿದಿನಿ ಅದು ನನಗ್ ತುಂಬ ಖುಷಿ ಕೊಟ್ಟಂತಹ ವಿಷಯ ತುಂಬ ಚೆನ್ನಾಗಿದೆ ಜಲಗಾರ ನಾಟಕ ತುಂಬ ಚೆನ್ನಾಗ್ ಬರೆದಿದಾರೆ ಕೂಡ ಮತ್ತು ಅವರು ಹೇಳ್ತಾರೆ ವಿಶ್ವ ಮಾನವನಾಗ್ಬೇಕು ವಿಶ್ವ ಪಥವಾಗ್ಬೇಕು ಅಂತ ಹೇಳ್ತರೆ ತುಂಬ ಚೆನ್ನಾಗ್ ಹೇಳ್ತಾರೆ ಮತ್ತು ಅವರ ಕವನಗಳಲ್ಲೀ ಪ್ರೇಮ ಕವಿತೆ ಇದಿಯಲ್ಲ ನಾ ನಿನಗೆ ನೀ ಎನಗೆ ಜೇನಾಗುವ ರಸ ದೇವ ಗಂಗೆಯಲಿ ಮೀನಾಗುವ ಅದಂತು ತುಂಬ ಇಷ್ಟ ನನಗೆ ಅವ್ರು ಬರ್ದಿರೋವಂಥ ಕವಿತೆ ಅವರು ಅವ್ರ ಅವ್ರ ಬಗ್ಗೆ ಹೇಳಬೇಕಂದ್ರೆ ಮಾತೇ ಇಲ್ಲ ಅಷ್ಟು ಪದಗಳೇ ಸಾಲೋಲ್ಲ ಅಷ್ಟು ಇದೆ ಕುವೆಂಪು ಅವ್ರ ಬಗ್ಗೆ ನನಗಂತು ಕುವೆಂಪು ಅವ್ರಂದರೆ ತುಂಬ ಇಷ್ಟ ನಾನು ಅವಾಗವಾಗ ಪುಟ್ಟ ಪುಟ್ಟ ಕವಿತೆಗಳ್ನ ಬರಿತಾ ಇರ್ತಿನಿ ಕವನಗಳ್ನ ಬರಿತಾ ಇರ್ತಿನಿ ಆ ಪುಟ್ದಾಗಿ ನಾಟಕಗಳ್ನು ಬರಿತಿನಿ ನನಗೆ ಪ್ರೇರಣೆ ಅಂದರೆ ನನಗೆ ಸ್ಫೂರ್ತಿ ಅಂದರೆ ಕುವೆಂಪು ಅವರೇ ಕುವೆಂಪು ಅವ್ರಂದರೆ ತುಂಬ ಇಷ್ಟ ಅವ್ರಿಂದ ಅಂದ್ರೆ ಅವ್ರಿಂದ ಅವ್ರಿಂದ ನಾನು ಏನಾದ್ರೂ ಬರಿಬೇಕೂ ಅಂತ ಕನ್ನಡದಲ್ಲಿ ಸಾಲುಗಳನ್ನು ರಚಿಸಬೇಕು ಅಂತ ಅನ್ಸಿದ್ದು ಕುವೆಂಪು ಅವ್ರಿಂದ ಹಂಗಾಗಿ ಕುವೆಂಪು ಅವ್ರಂದರೆ ತುಂಬ ಇಷ್ಟ ಇವಾಗಲೂ ಅಷ್ಟೇ ಬಿ ಎ ಆಪ್ಷನಲ್ ಕನ್ನಡ ತಗೊಂಡಿರೋದಂದರೆ ಐಚ್ಚಿಕ ಕನ್ನಡ ತಗೊಂಡಿರೋದು ಅದರಲ್ಲು ಅಷ್ಟೇ ಕುವೆಂಪು ಅವರ ಕತೆಗಳು ಕವನಗಳು ನಾಟಕಗಳೂ ಕುವೆಂಪು ಅವರು ಏನೇನು ಸಾಧನೆ ಮಾಡಿದ್ದಾರೆ ಅದೆಲ್ಲ ನಾವು ಚಿಕ್ಕಂದಿನಿಂದಲು ನೋಡ್ಕೊಂಡು ಬಂದಿದ್ದಿವಿ ಇವಾಗ ಸಲ್ಪ ಜಾಸ್ತಿ ತಿಳ್ಕೊಳ್ತಿವಿ ಅವ್ರ ಬಗ್ಗೆ ಖುಷಿಯಾಗತ್ತೆ ಕುವೆಂಪು ಅವ್ರ ಬಗ್ಗೆ ಓದು ಓದೋಕ್ಕೆ ಕುವೆಂಪು ಅವ್ರ ಬಗ್ಗೆ ಓದ್ತಾ ಇರುವಾಗ ಮೈರೋಮಾಂಚನ ಆಗುತ್ತೆ ಅದೇ ಒಂದು ಖುಷಿ ತನ್ನ ಖುಷಿ ಅವ್ರನ್ನ ಓದ್ತಿರುವಾಗ ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಭಾವನೆ ನಮ್ಮಲ್ಲಿ ಮೂಡುತ್ತೆ ಕುವೆಂಪು ಅವ್ರನ್ನ ಓದ್ತಿರುವಾಗ ಹಂಗಾಗಿ ಕುವೆಂಪು ಅವ್ರಂದರೆ ತುಂಬ ಇಷ್ಟ ಅವರ ಬರಹಗಳಂದರೆ ತುಂಬ ಇಷ್ಟ ಅವರು ಬದುಕ್ತಿದ್ದಂತಹ ರೀತಿ ಅಂದರೆ ತುಂಬ ಇಷ್ಟ ಸರಳವಾಗಿ ಬದುಕ್ತಿದ್ರು ಆ ರೀತಿ ಅಂದರೆ ನನಗಂತೂ ತುಂಬಾ ಇಷ್ಟ ಮತ್ತು ಅವ್ರು ಯಾವಾಗ್ಲೂ ಪ್ರಕೃತಿಯ ಮಡಿಲಲ್ಲೇ ಇರ್ತಾ ಇದ್ರು ಅಂತ ಕೇಳಿದ್ದಿವಿ ಅವರ ಮನೆ ಅಂತೂ ತುಂಬಾ ಚೆನ್ನಾಗಿದೆ ತೀರ್ಥಹಳ್ಳಿಯಲ್ಲಿ ಅವರ ಮಕ್ಕಳು ಅಷ್ಟೇ ಪೂರ್ಣಚಂದ್ರ ತೇಜಸ್ವಿ ಅವ್ರ ಆಗಿರ್ಬೋದು ಅವರು ತುಂಬಾ ಚಂದ ಒಳ್ಳೊಳ್ಳೆ ಕವಿತೆ ಕವನಗಳ್ನ ಮತ್ತು ನಾಟಕಗಳ್ನ ಕೊಟ್ಟಿದ್ದಾರೆ ನಮಗೆ ಅವರು ಕೂಡ ಅಷ್ಟೇ ಸರಳ್ವಾಗಿ ಇರ್ತಾರೆ ಅವರು ಕೂಡ ಇಷ್ಟ ಕುವೆಂಪು ಅವ್ರ ಮಗಳು ತಾರಿಣಿ ಅವರು ಅವ್ರು ಒಂದು ಬಾರಿ ಒಮ್ಮೆ ಚಿಕ್ಕಮಗ್ಳೂರಿಗ್ ಬಂದಿದ್ರು ಅವ್ರನ್ನ ನೋಡೋ ಸೌಭಾಗ್ಯ ನಮಗ್ ಸಿಕ್ತು ಈ ಕುವೆಂಪು ಅವರು ಹೇಗಿದಾರೋ ಹಾಗೆ ಅವರ ಮಗಳು ಕೂಡ ಇದಾರೆ ಕುವೆಂಪು ಅವ್ರ ಬಗ್ಗೆ ಮಾತಾಡೋಕ್ಕೆ ಪದಗಳಲ್ಲೇ ಪದಗಳೇ ಸಾಲದು ನಮಗೆ ಕುವೆಂಪು ಅವ್ರ ಬಗ್ಗೆ ಮಾತಾಡೋಕ್ಕೆ ಕರ್ನಾಟಕಕ್ಕೆ ಕನ್ನಡ ಸಾಹಿತ್ಯಕ್ಕೆ ಕುವೆಂಪು ಅವರು ಒಂದು ಅದ್ಭುತ ಕೊಡುಗೆ ಅಂತ ಹೇಳ್ಬೋದು ನಮ್ಮ ಜ್ಞಾ ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದ್ಕೊಟ್ಟಂತಹ ಹೆಮ್ಮೆ ಹಲವಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ನಡ ಸಾಹಿತ್ಯ ಕ್ಷೇತ್ರಗಳಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಅವರು ಮುಡಿಗೇರಿಸ್ಕೊಂಡಿದ್ದಾರೆ ಆದರೆ ಅವ್ರು ಯಾವ ಪ್ರಶಸ್ತಿಯನ್ನು ನನ್ಗೆ ಬೇಕು ಅಂತ ಯಾವತ್ತೂ ಹೇಳೇ ಇಲ್ಲ ಮತ್ತು ಅವರು ಪ್ರಶಸ್ತಿ ಕೊಡೋಕ್ಕೆ ಕರೆದಾಗ ಕೂಡ ಅವರು ಹೋಗ್ತ ಇರಲಿಲ್ವಂತೆ ಅದು ಒಂದು ಒಂಥರ ಖುಷಿ ಅಂತ ಅನ್ಸುತ್ತೆ ಅಂಥವ್ರನ್ನ ನೋಡ್ದಾಗ ನಮಗು ಹೀಗೆ ಬದುಕ್ಬೇಕು ಹೀಗೆ ಇರಬೇಕು ಹೀಗೆ ಸಾಧನೆ ಮಾಡ್ಬೇಕು ಏನಾದ್ರೂ ಅಂತ ಅನ್ಸುತ್ತೆ ಇಷ್ಟು ಕುವೆಂಪು ಅವ್ರ ಬಗ್ಗೆ ನನಗ್ ಗೊತ್ತಿರೋವಷ್ಟು ಅಷ್ಟೋಂದೇನ್ ಗೊತ್ತಿಲ್ಲ ಗೊತ್ತಿರೋವಷ್ಟು ಹೇಳಿದೀನಿ ಕುವೆಂಪು ಅಂದರೆ ತುಂಬ ಇಷ್ಟ